ನಗದು ಪಾವತಿ ವಿಷಯ ಬಂದರೆ ಬೆಳಗಿನ ಜಾವ ಹಾಲ್ ತರುವಾಗ ರೇಷನ್ ತರುವಾಗ ತರಕಾರಿ ತರುವಾಗ ನಗದು ಪಾವತಿ ಮಾಡ್ತೀನಿ ಮತ್ತು ಬಸ್ಸಲ್ಲಿ ಎಲ್ಲಾದರೂ ಪ್ರಯಾಣ ಮಾಡುವಾಗ ನಗದು ಪಾವತಿಯನ್ನು ಮಾಡ್ತೀನಿ ಮತ್ತು ಯಾರಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಹಣವನ್ನು ಕೇಳಿದಾಗ ನಗದು ಹಣವಾಗಿ ಕೊಡ್ತೀನಿ ಇಂಟರ್ನೆಟ್ ಸೌಲಭ್ಯ ಹೇಗ್ ಪಡ್ಕೊಳ್ಳೋದು ಅಂತ ವಿಷಯ ಬಂದರೆ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋದಾಗ ಆನ್ಲೈನ್ ಮುಖಾಂತರ ಹಣ ವರ್ಗಾಯಿಸ್ತೀನಿ ಮತ್ತು ರೈಲ್ವೆ ಟಿಕೆಟ್ ಬುಕ್ ಮಾಡುವಾಗ ಆನ್ಲೈನ್ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತೀನಿ ಮತ್ತು ಗೋರ್ಮೆಂಟು ಪರೀಕ್ಷೆ ಶುಲ್ಕವನ್ನು ಸಹ ಆನ್ಲೈನ್ ಮುಖಾಂತರ ಹಣವನ್ನು ಕಟ್ಟಲಾಗುತ್ತದೆ